ಹಲೋ ಹಾಂ ಹೌದು ರೀ ನಾವು ಆಟೋ ಡೈವರಾ ಎಲ್ಲಿ ಹೋಬೇಕ್ ರೀ ನಿಮಗೆ ಹಾಂ ಹಾಂ ಎಷ್ಟು ಮಂದಿ ಇದ್ದೀರಿ ಬಾಡಿಗೆ ಐದುನೂರು ರೂಪಾಯಿ ರೀ ಏಯ್ ಇಲ್ಲ ಇಲ್ಲ ಇಲ್ಲ ಎಲ್ಲ ಡೀಸೆಲೆಲ್ಲ ರೇಟ್ ಹೆಚ್ಚಾಗಿದ್ ರೀ ಈಗ ಎಲ್ಲಿಯ ಇಲ್ಲ ಐದುನೂರು ರೂಪಾಯಿ ಆಯ್ತ್ ನೋಡಿರಿ ಹಾಂ ನಿಮ್ಗೂ ಬೇಡ ನಮ್ಗೂ ಬೇಡ ಮೂರುವರೆ ನೂರು ಕೊಡಿ ನಮ್ದೂ ಮಕ್ಳು ಇದಾವು ಮರಿ ಇದಾವು ಹಾಂ ನೋಡಿರಿ ನೋಡಿರಿ ಆಯ್ತ್ ತೊಗೋರಿ ಹಾಂ ಆಯ್ತ್ ಬರ್ರಿ ಬನ್ರಿ ಹಾಂ ಹಾಂ ರೀ